ಹಲೋ ಫ್ರೂಟ್ ಅಂಗಡಿ ಅಲ್ಲವಾ ಆಂ ನಾನು ಡೈಲಿ ಕಸ್ಟಮರ್ ತೊಗೊಂಡೋಗ್ತೀನಿ ಅಲ್ವಾ ನಮ್ದು ಇಲ್ಲೇ ಚಿಕ್ಕಮಗ್ಳೂರು ಮ್ಯಾಮ್ ನನ್ನ ಮ್ಯಾಮ್ ಇಲ್ಲೇ ಮ್ಯಮ್ ಯಾವುದು ಹೌಸಿಂಗ್ ಬೋರ್ಡ್ ಹತ್ತಿರ ಮ್ಯಾಮ್ ನಿಮಗೆ ಗೊತ್ತು ಮ್ಯಾಮ್ ಅಂದರೆ ಫೇಸ್ ನೋಡಿದರೆ ರೇಕಗ್ನೈಸ್ ಮಾಡ್ತೀರ ಆದ್ರೇ

ಮ್ಯಾಮ್ ಬಿಡಿ ಮ್ಯಾಮ್ ನನಗೆ ಏನೋ ಮ್ಯಾಮ್ ಅದು ಏನಂದರೆ ಮ್ಯಾಮ್ ಫ್ರು ಆಂ ಮ್ಯಾಮ್ ಅದು ಏನಂದರೆ ಒಂದು ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು ಫ್ರೂಟ್ಸ್ ಫ್ರೂಟ್ಸ್ ಬೇಕು ಮ್ಯಾಮ್ ಅಂದ್ರೆ ಎರಡು ಒಂದು ಎರಡು ಕೆ ಜಿ ಮ್ಯಾಂಗೋ ಬೇಕು ಮ್ಯಾಮ್ ಆಂ ಮ್ಯಾಮ್ ಅನ್ ಆಂ ಮ್ಯಾಮ್ ಆಮೇಲೆ ಆ್ಯಪಲ್ ಒಂದು ಟೂ ಕೆ ಜಿ ಆಂ ಆರೆಂಜ್ ಆರೆಂಜ್ ಆರೆಂಜ್ ಒಂದು ಟೂ ಕೆ ಜಿ ಹಾಂ ಮ್ಯಾಮ್ ರೇಟ್ ಎಷ್ಟು ಮ್ಯಾಮ್ ಅಯ್ಯಪ್ಪ ಮ್ಯಾಮ್ ಎಲ್ಲ ಕಡೆ ಕಮ್ಮಿ ಇದೆ ನೀವು ಯಾಕೆ ಮ್ಯಾಮ್ ಜಾಸ್ತಿ ತೊಗೊತೀರಾ ಮ್ಯಾಮ್ ನಾನು ನಿಮ್ಮ ಡೈಲಿ ಕಸ್ಟಮರ್ ಮ್ಯಾಮ್ ಸ್ವಲ್ಪ ನೋಡಿ ಹಾಕಿ ಮ್ಯಾಮ್ ಎರಡು ಕೆ ಜಿ ಎಲ್ಲ ಎಲ್ಲ ಎರಡು ಎರಡು ಕೆ ಜಿ ಬೇಕು ಮ್ಯಾಮ್ ನಾನು ಡೈಲಿ ಬರ್ತೀನಲ್ವ ಮ್ಯಾಮ್ ನೋಡಿ ಹಾಕಿ ಎಸ್ ಮ್ಯಾಮ್ ಎಸ್ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಇವಾಗ ಗೊತ್ತಾಯಿತು ಮ್ಯಾಮ್ ಹಾಂ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಮ್ಯಾಮ್ ಅಲ್ಲ ಮ್ಯಾಮ್ ಅಡ್ರೆಸ್ ಸೆಂಡ್ ಮಾಡ್ತೀನಿ ವಾಟ್ಸ್ಆ್ಯಪ್ಲ್ಲಿ ಕಳಿಸ್ ಬಿಡಿ ಮ್ಯಾಮ್ ಕಳಿಸ್ ಬಿಡ್

ಹಾಂ ಮ್ಯಾಮ್ ಮಾಡ್ತೀನಿ ಹಾಂ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್